ಚಾಲಕರೆ ದಯವಿಟ್ಟು ನೀವು ಮಾಸ್ಕನ್ನ ಹಾಕ್ಕೊಳ್ಳಿ ಯಾಕೆಂದರೆ ಈ ಕೊರೋನಾ ಟೈಮಲ್ಲಿ ನೀವು ಮಾಸ್ಕ್ ತೆಗ್ದು ಓಡಿಸ್ತಿದ್ರೆ ಎಷ್ಟು ಜನ ಪ್ಯಾಸೆಂಜರ್ಸ್ ಬರ್ತಿರ್ತಾರೆ ಎಷ್ಟು ಜನ ಪ್ಯಾಸೆಂಜರ್ಸ್ ಇಳೀತಿರ್ತಾರೆ ಅದ್ರಲ್ಲಿ ಯಾರ್ದಾರ ಒಬ್ಬರಿಗೆ ಕೊರೋನಾ ಅಂಟಿ ಅದು ನಿಮಗೆ ಅಂಟಿ ನೀವು ಬೇರೆಯವರಿಗೆ ಅಂಟ್ಸದು ಬೇಡ ಆದ್ದರಿಂದ ದಯವಿಟ್ಟು ಎಲ್ಲ ಪ್ರತಿಯೊಬ್ಬರೂ ಪ್ಯಾಸೆಂಜರ್ ಆರೋಗ್ಯವಾಗಿ ಇರ್ಬೇಕಾದ್ರೆ ನೀವು ಮಾಸ್ಕನ್ನ ಧರಿಸ್ಲೇಬೇಕು ಯಾಕೆಂದರೆ ಈವಾಗ ನೀವು ಈ ಕೊವ್ಯಾಕ್ಸಿನ್ನು ನೀವು ವ್ಯಾಕ್ಸಿನೇಷನ್ ಹಾಕ್ಸಿದ್ರು ಹರ್ಡೊ ಚಾನ್ಸಸ್ ಇರ್ಬೋದು ಆದ್ದರಿಂದ ದಯವಿಟ್ಟು ನೀವು ಮಾಸ್ಕನ್ನ ಹಾಕ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ರೋಗ ಬರಲ್ಲ ಕೊರೋನಾ ಅಂಟಲ್ಲ ಪ್ಲಸ್ ನಮಗೆ ನಮ್ಮಂಥ ಪ್ಯಾಸೆಂಜರ್ಸ್ಗೂ ಬರಲ್ಲ ಆದ್ದರಿಂದ ದಯವಿಟ್ಟು ನೀವು ಮಾಸ್ಕ್ ಹಾಕ್ಕೊಂಡೇ ನಿಮ್ಮ ಕೆಲಸವನ್ನ ನೀವು ಮಾಡಿ